ನಾನು ಅತಿ ಹೆಚ್ಚು ದೇವಾಲಯಗಳು ಹೋಗೋಕೆ ಇಷ್ಟಪಡ್ತೀನಿ ಯಾತ್ರಿಕ ಸ್ಥಳ ಅಂತ ಕರಿತಾರೆ ಯಾಕೆಂದ್ರೆ ಅಲ್ಲಿ ಹೋದಷ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅದಕ್ಕೆ ಅತಿ ಹೆಚ್ಚು ದೇವಸ್ಥಾನ ಮಠಗಳು ಮಂದಿರಗಳು ಈ ಕಡೆ ಹೋಗೋದ್ರಿಂದ ಜ್ಞಾನ ಮನಸ್ಸಿಗೆ ಜ್ಞಾನ ಸಿಗುತ್ತೆ ಹಲವಾರು ಜನ ಅಲ್ಲಿ ಸಿಗ್ತಾರೆ ಮನಸ್ಸಿಗೆ ತೃಪ್ತಿ ಆತ್ಮ ಶು ಆತ್ಮ ತೃಪ್ತಿ ಇರುತ್ತೆ ಅದರಿಂದ ಅತಿ ಹೆಚ್ಚು ಈ ಬೆಟ್ಟದ ಮೇಲಿರುವಂಥ ದೇವಸ್ಥಾನಗಳು ಈಗ ಮಲೆ ಮಹದೇಶ್ವರ ಚಾಮುಂಡೇಶ್ವರಿ ಈ ಥರ ದೇವಸ್ಥಾನಗಳು ಹೋಗೋದರಿಂದ ಕಾಲ್ನಡಿಗೆಯಲ್ಲಿ ತಿರುಪತಿ ತಿಮ್ಮಪ್ಪ ಈ ಥರ ಕಾಲ್ನಡಿಗೆಯಲ್ಲಿ ಹೋಗೋದ್ರಿಂದ ಅತಿ ಹೆಚ್ಚು ನೆಮ್ಮದಿ ಜ್ಞಾನ ಸಿಗುತ್ತೆ ಮನಸ್ಸಿಗೆ ಸಂತೋಷ ಸಿಗುತ್ತೆ ಒಂದು ಕಡೆ ನಡೆದುಕೊಂಡು ಹೋಗೋದ್ರಿಂದ ದೇಹಕ್ಕೆ ವ್ಯಾಯಾಮ ಆಗುತ್ತೆ ಇನ್ನೊಂದು ಕಡೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಹೋಗಿ ಎಷ್ಟೇ ನಾವು ಇಲ್ಲಿಂದ ನಡೆದುಕೊಂಡು ಹೋಗಿ ಮಾಡಿದ್ರೂನು ಮೇಲೆ ಹೋಗಿ ದೇವರ ದರ್ಶನ ಮಾಡಿದಾಗ ಅದಕ್ಕೆ ಆಗೋ ಸಂತೋಷವೇ ಬೇರೆ ಇವಾಗ ಅಯ್ಯಪ್ಪ ಸ್ವಾಮಿ ದೇವರಿಗೆ ಕೆಳಗೆ ಪಂಪಾದಿಂದ ಸ್ಟಾಟ್ ಮಾಡಿದ್ರೆ ನಾವು ಸುಮಾರು ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟರ್ ನಾವು ಮೇಲೆ ಹೋಗಿಬಿಟ್ಟು ನಡೆದುಕೊಂಡು ಸನ್ನಿಧಾನಕ್ಕೆ ಹೋದಾಗ ಯಾವುದೇ ರೀತಿಯ ಮನಸ್ಸಿಗೆ ಇದೇ ಅನ್ನಿಸೋದಿಲ್ಲ ನೆಮ್ಮದಿಯಾಗಿ ದೇವರ ದರ್ಶನ ಮಾಡಬೇಕೆಂದು ಹೋದಾಗ ಆ ದೇವರ ನಮಗೆ ಕಣ್ಣು ಮುಂದೆ ಬಂದ ಆಗುತ್ತೆ ಆ ದರ್ಶನ ಮಾಡುತ್ತೇವೆ ಹಾಗಾಗಿ ದೇವರಿಗೆ ದೇವಸ್ಥಾನಗಳಿಗೆ ಅತಿ ಹೆಚ್ಚು ಪ್ರೇಕ್ಷಣಿಕ ಸ್ಥಳಗಳಿಗೆ ಹೋಗೋದರಿಂದ ಮನಸ್ಸಿಗೆ ತುಂಬ ಸಂತೋಷ ಆನಂದ ಸಿಗುತ್ತೆ ಹಾಗೂ ಬಂಧುಗಳ ಜೊತೆ ಎಲ್ಲ ಬಂಧುಗಳು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಹೆಂಡತಿ ಮಕ್ಕಳು ಎಲ್ಲರೂ ಜೊತೆಯಲ್ಲಿ ಹೋಗಿ ಅಲ್ಲಿ ದೇವಸ್ಥಾನ ದರ್ಶನ ಮಾಡಿ ಒಂದು ದಿನ ಅಲ್ಲೇ ಇದ್ದು ಎಲ್ಲ ಥರ ಅಡುಗೆ ಮಾಡಿ ಊಟ ಮಾಡಿ ಅಲ್ಲಿ ಒಂದು ದಿನ ವಿಶ್ರಾಂತಿ ಎಲ್ಲರೂ ಚರ್ಚೆ ಮಾಡಿ ಮಾಡೋದರಿಂದ ತುಂಬ ಸಂತೋಷ ಸಿಗುತ್ತೆ ಮನಸ್ಸಿಗೆ ಆನಂದ ಸಿಗುತ್ತೆ ಏನೋ ಒಂದು ಥರ ಪ್ರೀತಿ ವಿಶ್ವಾಸ ಸಿಗುತ್ತೆ ಆಗಬಹುದು ಹಾಗೂ ಅದರ ಜೊತೆ ಎಲ್ಲರೂ ಸಮುದ್ರಗಳು ನದಿಗಳು ಇರೋ ಕಡೆ ಹೋಗೋದ್ರಿಂದ ನಾವೂ ಅಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಈಜಾಡ್ಬೋದು ಹರಟೆ ಹೊಡಿಬೋದು ಕೂತ್ಕೊಂಡು ಜ್ಞಾನ ಒಳ್ಳೆ ಗಾಳಿ ಬೆಳಕು ತಂಪಾದ ನೀರು ಒಳ್ಳೆಯ ಹಾ ಹಾ ಇದು ಬರುತ್ತೆ ಹಾಗೂ ಪ್ರೇಕ್ಷಣಿಕ ಸ್ಥಳಗಳು ಹೋಗೋದ್ರಿಂದ ಇನ್ನೂ ಹೆಚ್ಚಿನ ಲಾಭವಿದೆ ಏಕೆಂದ್ರೆ ಒಳ್ಳೆ ಒಳ್ಳೆ ಭಜನೆ ಮಂದಿರಗಳು ಅಲ್ಲಲ್ಲಿ ಕೀರ್ತನೆಗಳು ಕೇಳಬಹುದು ದೇವಸ್ಥಾನ ಒಂದೊಂದು ದೇವಸ್ಥಾನಕ್ಕೆ ಆದ ಒಂದೊಂದು ಇತಿಹಾಸವಿದೆ ಅದರ ಬಗ್ಗೆ ತಿಳ್ಕೊಳ್ಬೋದು ಜ್ಞಾನ ಇನ್ನೂ ಹೆಚ್ಚಾಗುತ್ತೆ ನಾವು ಮ ನಮ್ಮಿಂದ ಬೇರೆಯವ್ರಿಗೆ ಏನಾದರೂ ಹೇಳ್ಬೋದು ಈ ಥರ ಇದೆ ಅಲ್ಲಿ ಒಳ್ಳೆಯದಾಗುತ್ತೆ ಹೋಗಿ ಮಾಡಿ ಅಂತ ಹಾಗೂ ನಮ್ಮ ಮಕ್ಳಿಗೆ ಒಳ್ಳೆಯ ಎಜ್ಯುಕೇಷನಾಗುತ್ತೆ ಅಲ್ಲಿ ಕರ್ಕೊಂಡೋಗಿ ನಾವು ದೇವರಿಗೆ ನೋಡಪ್ಪ ಇದು ಈಶ್ವರನ ದೇವಸ್ಥಾನ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಆ ಥರ ದೇವಸ್ಥಾನವನ್ನ ಮಕ್ಕಳಿಗೆ ಪರಿಚಯ ಮಾಡಿಸ್ಬೋದು ಸಮುದ್ರ ಧಾರ್ಮಿಕ ಕ್ಷೇತ್ರಗಳು ಟ್ರಕ್ಕಿಂಗು ಈ ಥರ ಕರ್ಕೊಂಡೋಗೋದರಿಂದ ಮಕ್ಕಳಿಗೆ ಖುಷಿಪಡ್ತಾರೆ ಸಂತೋಷ ಆಗಿರುತ್ತೆ ಯಾವಾಗೂ ಮನೆ ಸ್ಕೂಲು ಇರೋದರಿಂದ ಅವನು ಹೊರಗಡೆ ಕರ್ಕೊಂಡೋಗಿ ಸಮುದ್ರ ದೇವಸ್ಥಾನ ಭಜನೆ ಮಂದಿರ ಈ ಥರ ಅತಿ ಹೆಚ್ಚು ಅವರನ್ನ ಇನ್ವಾಲ್ವ್ ಮಾಡಿದಾಗ ಅವರು ಹೆಚ್ಚಿನ ಬೇರೆ ಬೇರೆ ಥರ ಕಲಿಕೆಗಳನ್ನು ಕಲಿತಾರೆ ಅದರಿಂದ ಅವರಲ್ಲಿರುವಂತಹ ಮನಸ್ಸಿನ ಅವರಲ್ಲಿ ಏನೋ ಒಂದು ವಿಷಯನ ಅಡಗಿರೋದನ್ನ ನಾವು ಹೊರಗಡೆ ತೆಗ್ದು ಅದರಿಂದ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ಬೋದು ಅನ್ನೋದು ಒಳ್ಳೆಯದಾಗುತ್ತೆ ಅವರು ಅದರಿಂದ ಖುಷಿ ಪಡ್ತಾರೆ ಎಲ್ಲಾದರು ದೇವಸ್ಥಾನ ನದಿ ಪಾರ್ಕು ದೇ ಒಳ್ಳೆಯ ಒಳ್ಳೆಯ ಬೇ ಈ ಬೆಟ್ಟದ ಮೇಲಿರುವಂಥ ದೇವಾಲಯಗಳು ಈ ಥರ ಕರ್ಕೊಂಡೋಗೋದ್ರಿಂದ ಅತಿ ಹೆಚ್ಚು ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಬರುತ್ತೆ ಆಸಕ್ತಿ ಸಿಗುತ್ತೆ ಅವ್ರಿಗೂ ಬೆಳೆ ಜೀವನ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅದ್ರ ಬಗ್ಗೆ ಯಾವಾಗಾದರು ಒಂದು ಸ್ಕೂಲಲ್ಲಿ ಒಂದು ಪಾಠ ಬರ್ಬೋದು ಆವಾಗ ಅದ್ರ ಬಗ್ಗೆ ಐಡೆಂಟಿಫೈ ಸಿಗುತ್ತೆ ಅವ್ರಿಗೆ ಈ ಥರ ನಾವು ಹೋಗಿದ್ವೋ ಹಿಂಗೆ ಮಾಡ್ದೋ ಅದ್ರ ಬಗ್ಗೆ ತಿಳ್ಕೊಳ್ತಾರೆ